ನಾವು ನಮ್ಮ ಆರೋಗ್ಯವನ್ನು ಸದಾ ಕಾಲ ಚೆನ್ನಾಗಿಟ್ಟುಕೊಳ್ಳಬೇಕೆಂದರೆ ಪ್ರತಿ ದಿನ ಫಿಸಿಕಲ್ ಎಕ್ಸ್ಸೈಸ್ ಅಥವಾ ಯೋಗಾಭ್ಯಾಸವನ್ನು ಅನುಸರಿಸಲೇಬೇಕು ಯೋಗಾಭ್ಯಾಸವನ್ನು ಸದಾ ಕಾಲ ನಾವು ಮಾಡುವುದರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ನಮ್ಮ ಚಹರೆ ಆಮೇಲೆ ನಮ್ಮ ಯೋಚನೆ ಮಾಡುವ ರೀತಿ ಬ್ರೀಥಿಂಗ್ ಎಲ್ಲಾನೂ ಸದಾ ಫ್ರೆಶ್ ಆಗಿ ಇರುತ್ತದೆ ಹೊಸಬರಾಗಿರೋರು ಅಥವಾ ಏನು ಗೊತ್ತಿಲ್ಲ ಅನ್ನುವ ಅನ್ನುವವರು ಯಾವ ರೀತಿ ಶುರು ಮಾಡಬೇಕು ಅನ್ನುವ ಯೋಚನೆಯಲ್ಲಿರುವವರಿಗೆ ನಾನು ಸೂರ್ಯ ನಮಸ್ಕಾರ ಮಾಡುವ ಪದ್ಧತಿಯನ್ನು ಮೊದಲು ಶುರು ಮಾಡಲು ಹೇಳುತ್ತೇನೆ ಸೂರ್ಯ ನಮಸ್ಕಾರದಲ್ಲಿ ಅದು ಬರುವ ಎಲ್ಲ ಆಸನಗಳನ್ನು ನಾವು ನಿಧಾನವಾಗಿ ಮಾಡಬೇಕು ಅದು ಅಲ್ಲದೆ ಮರೆಯದೇ ಚಾಚೂ ತಪ್ಪದೆ ಪ್ರತಿ ದಿನ ಬೆಳಿಗ್ಗೆ ಮಾಡುವುದರಿಂದ ತುಂಬ ಒಳ್ಳೆಯ ಅನುಕೂಲಗಳು ಇರುತ್ತದೆ